ಹಲೋ ನಮಸ್ಕಾರ ಶ್ವೇತಾ ಲಂಚ್ ಹೋಮ್ ಯಾರು ಹೇಳಿ

ಹೌದು ಎಷ್ಟು ಬೇಕಿತ್ತು ಹೇಳಿ ಹಾಂ ಎಷ್ಟು ಬೇಕಿತ್ತು ಹೇಳಿ

ಹಾಂ ಹಾಂ ಅಡ್ಡಿಲ್ಲ ನಿಮ್ಗೆ ಏನು ಹೇಳಿ ಅಡ್ಡಿಲ್ಲ ಎಲ್ಲಿಗೆ ಹೇಳಿ ಕ ತರಬೇಕು ಅಡ್ಡಿಲ್ಲ ಅಡ್ಡಿಲ್ಲ ನಿಮ್ಗೆ ಅದ್ರ ಜೊತೆ ಇಡ್ಲಿ ಇಡ್ಲಿ ಇಡ್ಲಿ ಜೊತೆ ನಿಮಗೆ ಸೈಡಿಗೆ ಚಟ್ನಿ ಬೇಕಾ ಸಾಂಬಾರು ಬೇಕಾ ಚಟ್ನಿ ಬೇಕಲ್ಲ ಸಾಂಬಾರು ಬೇಡ ಅಲ್ಲ ಹಾಂ ಹಾಂ ಈಗ ನಿಮಗೆ ಐದು ಪ್ಲೇಟ್ ಬೇಕಾ ಐದು ಪೀಸ್ ಬೇಕಾ ಇಡ್ಲಿ ಆಂ ಹಾಂ ಪ್ಲೇಟಿಗೆ ಮೂವತ್ತು ರೂಪಾಯಿ ಹಾಂ ಒಂದು ಒನ್ ಪ್ಲೇಟಲ್ಲಿ ಎರಡು ಎರಡು ಇರ್ತದೆ ಎರಡು ಎರಡು ಬರ್ತದೆ ಎರಡು ಬರ್ತದೆ ಹಾಂ ಒಂದರಲ್ಲಿ ಎರಡು ಬರ್ತದೆ ಮೂವತ್ತು ರೂಪಾಯಿ ಹಾಂ ಎರಡಕ್ಕೆ ಮೂವತ್ತು ರೂಪಾಯಿ ಒನ್ ಪ್ಲೇಟು ಇಲ್ಲ ಇಲ್ಲ ಅಡ್ಡಿಲ್ಲ ಹಾಗಾದ್ರೆ ಮೂರು ಬೇಕಾ ನಿಮಗೆ ನಲ್ವತ್ತೈದು ರೂಪಾಯ್ಗೆ ಒಂದು ಅಡ್ಡಿಲ್ಲ ಅಡ್ಡಿಲ್ಲ ಹಾಂ ಹಾಂ ಅಡ್ಡಿಲ್ಲ ಸರಿ ನಾನು ಹಂಗಾದ್ರೆ ಈಗ ಐದು ಗಂಟೆಗೆ ಕಳಿಸ್ಕೊಡ್ತೆ ನಿಮಗೆ ಇಂಡಸ್ಟ್ರಿಯಲ್ಸ್ ಏರಿಯಾಕ್ಕೆ ಹಾಂ ಮತ್ತೆ ಇದು ಡೆಲವರಿ ಚಾರ್ಜ್ ಎಕ್ಸ್ಟ್ರಾ ಆಗ್ತದೆ ತಂದು ಕೊಡಕ್ಕೆ ಅಡ್ಡಿಲ್ಲ ಸರಿ ಕಳ್ಸಿ ಕೊಡ್ತೆ ಈಗ ಹಾಂ ಸರಿ ಸರಿ ನಮಸ್ ಅಡ್ಡಿಲ್ಲ ಮುದ್ದಾಂ ಕಳಿಸ್ಕೊಡ್ತೆ ಹಾಂ ಸರಿ ನಮಸ್ಕಾರ ಹಾಂ